ನಮ್ಮ ನನ್ನ ಉದ್ಯೋಗ ಬಂದು ಕೃಷಿಕ ಹಾಗೂ ಬಂದು ಕೃಷಿಕ ಕೆಲಸ ಮಾಡ್ತಾಯಿದ್ದೀನಿ ನಾನೊಬ್ಬ ಕೃಷಿಕ ಕೃಷಿಕ ಅಂತ ಹೇಳೋದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ನಾನು ರೈತರ ಮಗ ನಾವು ಜಮೀನಿನಲ್ಲಿ ದುಡಿಮೆ ಮಾಡ್ತೀವಿ ದುಡಿಮೆ ಮಾಡ್ತೀವಿ ನಾವು ರೇಷ್ಮೆ ಬೆಳೆಯ ಮಾಡ್ತೀವಿ ಜೊತೆಗೆ ಕುರಿ ಸಾಕಾಣಿಕೆ ಹೈನುಗಾರಿಕೆ ನನ್ನ ಬಳಿ ನಾವು ಸುಮಾರು ಒಂದು ಹತ್ತು ದೇಶೀಯ ಆಕಳು ಇದ್ದಾವೆ ಅವುಗಳಲ್ಲಿ ಹಾಲು ನಾವು ಡೈರಿ ಹಾಲಿನ ಡೈರಿಗೆ ಹಾಕ್ತೀವಿ ಅದರ ಜೊತೆಗೆ ಸುಮಾರು ಒಂದು ನೂರು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಕುರಿ ಸಾಕಾಣಿಕೆಯಲ್ಲಿ ನಮಗೆ ತುಂಬ ಆದಾಯ ಇದೆ ಹಾಂ ನಾನು ವರ್ಷಕ್ಕೆ ಏನಿಲ್ಲಾಂದ್ರೂ ಒಂದು ನಾಲ್ಕು ಲಕ್ಷದವರೆಗೆ ಕುರಿ ಮಾರಾಟ ಮಾಡ್ತೇನೆ ಜೊತೆಗೆ ನಾಟಿಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ನಾಟಿ ಕೋಳಿಯಲ್ಲೂ ನನಗೆ ವರ್ಷಕ್ಕೆ ಏನಿಲ್ಲಾಂದ್ರೂ ಒಂದು ಲಕ್ಷದ ಐವತ್ತು ಸಾವ್ರುಪಾಯಿ ನನಗೆ ಆ ಕೋಳಿ ಮೊಟ್ಟೆ ಮಾರಾಟ ಮತ್ತು ಕೋಳಿ ಮಾರಾಟದಿಂದ ನನಗೆ ಸಂಪಾದನೆ ಬರ್ತಾಯಿದೆ ನನ್ನ ಉದ್ಯೋಗ ಉದ್ಯೋಗವೇ ಈ ಕೃಷಿ ಕೃಷಿಯಲ್ಲಿ ನಾನು ತೋಟ ಬೆಳೆ ವಾಣಿಜ್ಯದ ಬೆಳೆಗಳೆಲ್ಲ ನಾನು ಮನೆಗೆ ಬೇಕಾದ ದವಸ ಧಾನ್ಯಗಳನ್ನೆಲ್ಲ ಬೆಳ್ದ್ಕೊಂಡು ಅದು ಜೊತೆಗೆ ನಾನು ಇದೊಂದು ಉದ್ಯೋಗ ಮಾಡ್ತಾಯಿದ್ದೀನಿ ಹ್ಞೂ ನನಗೆ ಮುಖ್ಯ ಉದ್ಯೋಗವೇ ಬಂದು ನಮ್ಮದು ಹೈನುಗಾರಿಕೆ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಗೆ ಇದು ನನ್ನ ಉದ್ಯೋಗ